ಪಕ್ಷಿಯ ಎಲ್ಲಾ ವರ್ತನೆಯನ್ನು ನೋಡಲು ನನಗೆ ತುಂಬಾ ಇಷ್ಟ ಅದರಲ್ಲಿ ಕಾಗೆ ಕೋಗಿಲೆ ಗುಬ್ಬಚ್ಚಿ ನವಿಲು ಕೊಕ್ಕರೆ ಇದು ಎಲ್ಲ ನಮ್ಮ ಪರಿಸರದಲ್ಲಿ ಇದೆ ಅದರಲ್ಲಿ ನವಿಲು ನಮ್ಮ ದಿನ ನಮ್ಮಸ್ ಮನೆ ಹತ್ತಿರ ಸಂಜೆ ಬ ಬರ್ತದೆ ನಾವು ದಿನ ಅದಕ್ಕೆ ಹಕ್ಕಿ ಹಾಕ್ತೇವಿ ಅದನ್ನು ತಿಂದು ಹೋಗ್ತವೆ ಹಾಗೆಯೇ ದಿನ ನಾವು ಕಾಯ್ತಾ ಇರ್ತೀವಿ ಅದಕ್ಕೋಸ್ಕರ ನವಿಲಿಗೋಸ್ಕರ ಮತ್ತೇನು ಕಾಗೆಗಳು ಬ ಬರ್ತದೆ ಹಾಗೇನೇ ನಮ್ಮ ಮನೆ ಒಳಗೆ ಸ ಒಂದ್ಸ ದಿವಸ ಗುಬ್ಬಚ್ಚಿಗಳು ಗೂಡು ಕಟ್ಟಿದ್ದುಂಟು ಮೊಟ್ಟೆ ಇಟ್ಟದು ಸ ಉಂಟು ಮತ್ತು ನವಿಲು ಕುಣಿಯುವುದು ಮೋಡದ ವಾತವರಣದಲ್ಲಿ ತುಂಬಾ ಇಶ್ ಚಂದ ಕಾಣ್ತದೆ ಕೊಕ್ಕರೆಗಳು ಕೊಕ್ಕರೆಗಳು ಗುಂಪುಗಟ್ಟಿ ಹೋಗು ಹಾರ್ತ ಹೋಗ್ತದೆ ಅದನ್ನು ನೋಡಲು ಸ ತುಂಬಾ ಚಂದವಾಗ್ತದೆ ಕೋಗಿಲೆಗಳದ್ದು ಸ್ವರ ಕೇಳಲು ಸ ಇಂಪಾಗುತ್ತದೆ